ಹಲೋ ಯಾರು ಹಾಂ ಹೌದು ಮೇಡಮ್ ಏನಾಗಬೇಕಾಗಿತ್ತು ಆಂ ಮ್ಯಾಮ್ ಹೌದು ನಾವು ನಮ್ಮ ಹೊ ಟಿಫನ್ ಪಾರ್ಸಲ್ ಕಳ್ಸ್ಕೊಡ್ತೀವಿ ಮೇಡಮ್ ಅಲ್ಲಿ ನಮ್ಮ ಹೋಟಲ್ಲಿ ದೋಸೆ ತುಂಬ ಫೇಮಸ್ಸು ಇಲ್ಲಿ ನಗರಕ್ಕೆ ಬಂದರೆ ಯಾರೂ ದೋಸೆ ತಿನ್ನದೇ ಹೋಗೋಲ್ಲ ಮತ್ತು ಇಲ್ಲಿ ಇರೋ ಲೋಕಲ್ ಪೀಪಲ್ಸು ಅಷ್ಟೇ ಬಂದು ಇಲ್ಲೇ ತಿಂದ್ಕೊಂಡೋಗ್ತಾರೆ ಆಮೇಲೆ ಔಟ್ ಸೈಡಿಂದ ಬಂದರೂ ಇಲ್ಲಿ ಟೇಸ್ಟ್ ಮಾಡದೆ ಮಾತ್ರ ಎಲ್ಲೂ ಹೋಗೋಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಫುಲ್ಲು ಕ್ಲೀನಾಗಿ ಯಾವುದೇ ರೀತಿ ಇದು ಮಾಡದೆ ಇದು ಮಾಡ್ಕೊಟ್ಟಿರ್ತಾರೆ ಚೆನ್ನಾಗಿ ಮಾಡಿರ್ತಾರೆ ತುಂಬ ಏನು ದೊಡ್ಡದಿರಲ್ಲ ಮೇಡಮ್ ಒಬ್ಬರು ತಿನ್ಬೋದು ಬಟ್ ಚೆನ್ನಾಗಿರುತ್ತೆ ನಮ್ಮ ಹೋಟಲ್ಲುಗೆ ಬಂದರೆ ಎಲ್ಲ ಇಬ್ಬಿಬ್ಬರೇ ತಿನ್ನೋದು ಒಂದು ಒಬ್ಬೊಬ್ಬರು ಎರಡೆರಡು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹ್ಞೂ ಪಾರ್ಸಲ್ಲು ಸಹ ಅವಲೇಬಲ್ ಇರುತ್ತೆ ಎಷ್ಟು ಪಾರ್ಸಲ್ ಬೇಕಾಗಿತ್ತು ಆಂ ಮೇಡಮ್ ಪಕ್ಕಾ ಕಳ್ಸಿಕೊಡ್ತೀವಿ ನಿಮ್ದು ಅಡ್ರಸ್ ಈಗ ಅಟ್ ಪ್ರಸೆಂಟ್ ಎಲ್ಲಿದ್ದೀರ ಅಡ್ರಸ್ ಹೇಳಿ ಆಂ ಹಾಂ ಹೌದಾ ಮೇಡಮ್ ನೀವು ಎಗ್ಸ್ಯಾಕ್ಟ್ ಲೊಕೇಶನ್ನ ಶೇರ್ ನೀವು ಎಗ್ಸ್ಯಾಕ್ಟ್ ಲೊಕೇಶನ್ನ ಶೇರ್ ಮಾಡಿದ್ರೆ ಕಳ್ಸಿಕೊಡ್ತೀನಿ ಮತ್ತು ದೋಸೆ ಒಂದೇ ಸಾಕಾ ಇನ್ನೂ ಏನಾರೂ ಇನ್ನೂ ಏನಾದ್ರು ಬೇಕಾ ಕಾಫಿ ಸಿಗುತ್ತೆ ಹ್ಞೂ ಅದ್ಬಿಟ್ಟು ಇನ್ನೂ ಏನಾದ್ರು ಬೇರೆ ತಿಂಡಿಗಳ್ ಬೇಕಂದರೆ ಇದು ದೋಸೆ ಪೂರಿ ಇಡ್ಲಿ ಆ ಥರನೂ ಇದೆ ಬಟ್ ಜಾಸ್ತಿ ಫೇಮಸ್ ಅಂದರೆ ದೋಸೆ ಎಲ್ಲ ಐಟಮ್ಸೂ ಚೆನ್ನಾಗೆ ಇರುತ್ತೆ ಬಟ್ ಜಾಸ್ತಿ ಫೇಮಸ್ ಆಗಿರೋದು ದೋಸೆ ಹ್ಞೂ ಓಕೆ ಫಸ್ಟು ದೋಸೆ ತಿಂದು ನೋಡಿ ಮೇಡಮ್ ನಿಮ್ಗೆ ಏನಾದ್ರು ದೋಸೆ ಇಷ್ಟ ಆಗಿಲ್ಲ ಅಂದರೆ ನೀವು ಬಿಲ್ಲೇ ಪೇ ಮಾಡಬೇಡಿ ದೋಸೆ ಜೊತೆ ಇಲ್ಲಿ ಪಲ್ಯ ಚಟ್ನಿ ಸಾಗೂ ಈ ಥರ ಎಲ್ಲ ಕೊಡ್ತೀವಿ ಒಂದು ದೋಸೆ ಬಂದು ನೈನ್ಟಿ ರುಪೀಸು ಓಕೆ ಮೇಡಮ್ ತ್ಯಾಂಕ್ ಯೂ ಕಳ್ಸಿ

ಓಕೆ ಮೇಡಮ್ ತ್ಯಾಂಕ್ ಯೂ ಮತ್ತೇನಾದ್ರು ಬಂದಾಗ ಬನ್ನಿ ನಮ್ಮ ಓಟ್ಲುಗೆ ಬಂದ್ ಟೇಸ್ಟ್ ಮಾಡಿ ತ್ಯಾಂಕ್ ಯೂ ಮೇಡಮ್